ಹಲೋ ಇದು ಕಲ್ಲೇಶ್ ಡಾಕ್ಟರವರಾ ಆಂ ಡಾಕ್ಟರ್ ನಾವು ಮೊನ್ನೆ ಬಂದಿದ್ವಿ ಆಸ್ಪಿಟಲ್ಲಿಗೆ ನಿಮ್ಮ ಹತ್ರ ನಮ್ಮದು ಜ್ವರ ಇದೆ ಅಂತ ಬಂದಿದ್ವಿ ನಮ್ಮ ಹೆಸ್ರು ಕೀರ್ತಿ ಅಂತ ನಿನ್ನೆ ಬಂದಿದ್ವಿ ಮಧ್ಯಾಹ್ನ ಜ್ವರ ಅಂತ ಬಂದಿದ್ವಿ ಹಾಂ ಸರ್ ಅದು ಜ್ವರ ಬಂದಿದ್ದು ಇನ್ನೂ ಕಮ್ಮಿ ಆಗ್ತಿಲ್ಲ ಸರ್ ನಿನ್ನೆ ತೊಗೊಂಡಿದ್ದು ಮಾತ್ರೆಗಳು ಏನೂ ವರ್ಕಾಗ್ತಾಯಿಲ್ಲ ಅದಕ್ಕೋಸ್ಕರ ಮತ್ತೆ ಬರಬೇಕು ಅಂತ ಇದ್ದೀವಿ ಯಾವಾಗ ಫ್ರೀ ಇರ್ತೀರ ಅಂತ ಹೇಳಿದ್ರೆ ನಾವು ಬರೋಕ್ಕೆ ಯತ್ನ ಮಾಡ್ತೀವಿ ಹಾಂ ಸರ್ ತೊಗೊಂಡ್ವಿ ನಿನ್ನೆ ರಾತ್ರಿ ಮತ್ತು ಬೆಳಿಗ್ಗೆ ತೊಗೊಂಡ್ವಿ ಈಗ ಮತ್ತೆ ಅದು ನಿಲ್ತಾಯಿಲ್ಲ ಹಾಂ ಸರ್ ಅದು ನೀವು ಹೇಳ್ದಂಗೆ ತೊಗೊಂಡ್ವಿ ಆದರೆ ಇನ್ನೂ ಕಮ್ಮಿಯಾಗ್ತಾಯಿಲ್ಲ ಇನ್ನೂ ರಗ್ ಹೊಚ್ಕೊಂಡ್ ಮಲ್ಕಂಡೆ ಇದ್ದೀವಿ ಆದರೆ ಊಟ ಸೇರ್ತಾಯಿಲ್ಲ ಹೊಟ್ಟೆಲ್ಲಿ ಒಂಥರ ಆಗ್ತಿದೆ ಮತ್ತು ಮೈ ಬಿಸಿ ಇದೆ ಜಾಸ್ತಿ ಹಾಂ ಸರ್ ಗಂಜಿ ಕುಡಿತಿದ್ವಿ ಮತ್ತು ಆಯ್ತು ಅದೇ ಸರ್ ಆಯಾಸ ಆಗ್ತಿದೆ ಮತ್ತು ನಡ್ಯೋದಕ್ಕಾಗಲ್ಲ ಆ ಥರ ಆಗ್ತಿದೆ

ಸರ್ ಕರ್ಕೊಂಡ್ಬರ್ತಾರೆ ಸರ್ ನಮ್ಮ ಇಲ್ಲ ಸರ್ ಮಲ್ಕೊಂಡಿದ್ದೀವಿ ಆದರೆ ಕರ್ಕೊಂಬರ್ತಾರೆ ನಮ್ಮ ಮನೇಲಿದ್ದಾರೆ ಕರ್ಕೊಂಬರೋದಕ್ಕೆ ಹಾಂ ಸರ್ ಯಾವಾಗ ಫ್ರೀ ಇರ್ತೀರ ಅಂತ ಹಾಂ ಸರ್ ಯಾವಾಗ ಫ್ರೀ ಇರ್ತೀರ ಅಂತ ಹೇಳಿ ಆವಾಗೇ ಬರ್ತೀವಿ ಹಾಂ ಸರ್ ಬೆಳಗ್ಗೇನಾ ಸಂಜೆನಾ ಹಾಂ ಸರ್ ಸಂಜೆ ಬರ್ತೇವೆ ಆಯ್ತು ಸರ್ ತೊಗೊಂಡ್ಬರ್ತೇವೆ ಈಗ ಊಟ ಏನ್ ಮಾಡ್ಬೋದು ಸರ್ ಆಯ್ತು ಸರ್ ಆಕ್ಕೆ ಸರ್ ಆಯಿತು ಸರ್ ಸರಿ ಸರ್ ಧನ್ಯವಾದ